ಹಲೋ ಹಾಂ ಹೇಳಿ ಮೇಡಮ್ ಹಾಂ ಓಕೆ ಮೇಡಮ್ ನಿಮಗೆ ಯಾವ ಥರದ ಫೋನ್ ಬೇಕಿತ್ತು ಹಾಂ ಹಾಂ ಓಕೆ ಮೇಡಮ್ ಫೈ ಜಿ ಮೊಬೈಲ್ಸ್ ಎಲ್ಲ ಆಲ್ಮೋಸ್ಟ್ ಬಂದಿದೆ ನಿಮಗೆ ಟ್ವೆಂಟಿ ತೌಸಂಡ್ ಆ ಅಮೌಂಟಲ್ಲಿ ಕೂಡ ಬಂದಿದೆ ನಿಮಗೆ ಹಾಂ ಮ್ಯಾಮ್ ಹಾಂ ಮೇಡಮ್ ಸಿಗುತ್ತೆ ನಿಮಗೆ ನೀವು ಒಂದು ಸಲ ನಮ್ಮ ಶಾಪ್ಗೆ ಬಂದು ವಿಸಿಟ್ ಕೊಡಿ ನಿಮಗೆ ಯಾವ ಯಾವ ಥರದ ಫೋನ್ಸ್ ಬೇಕು ಅದನ್ನೆಲ್ಲ ನಾನು ತೋರಿಸ್ತೀನಿ ಇಲ್ಲಿ ಮತ್ತು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಯಾವ ಯಾವ ಡಿಸೈನ್ಸ್ದು ಬೇಕು ಮತ್ತು ಯಾವ ಯಾವ ರೀತಿ ಎಲ್ಲ ಬರುತ್ತೆ ಅದನ್ನೆಲ್ಲ ಒಂದು ಸಲ ನೀವು ಚೆಕ್ ಮಾಡಿಕೊಂಡು ಒಂದು ಸಲ ನೋಡಿ ವಿಸಿಟ್ ಕೊಡಿ ವಿಸಿಟ್ ಕೊಟ್ಟು ನೋಡ್ಕೊಳ್ಳಿ ಮೋಡಲ್ಸ್ ತುಂಬ ಮೋಡಲ್ಸ್ ಇದೆ ನಿಮಗೆ ಮತ್ತು ಫೋರ್ ಜಿ ಫೈ ಜಿಸ್ ಎಲ್ಲ ಸಿಗುತ್ತೆ ನಿಮ್ಗೆ ಯಾವ ಯಾವ ರೀತಿ ಬೇಕೋ ಅದನ್ನೆಲ್ಲ ನಮ್ಮ ಶಾಪಲ್ಲಿ ಇದೆ ನೀವು ಒಂದು ಸಲ ವಿಸಿಟ್ ಕೊಟ್ಟು ನೋಡಿ ಹಾಂ ಮೇಡಮ್ ಇ ಎಮ್ ಐ ಎಲ್ಲ ಇರುತ್ತೆ ನಿಮಗೆ ವಾರಂಟಿ ಕೂಡ ನಾವು ಕೊಡ್ತೀವಿ ನಿಮಗೆ ಒನ್ ಇಯರ್ ವಾರಂಟಿ ಇರುತ್ತೆ ಹ್ಞೂ ನೀವು ಫೋನ್ ತಗೊತೀರಲ್ಲ ನೀವು ನಮ್ಮ ಶಾಪ್ಗೆ ಬಂದು ಫೋನ್ ನೋಡಿದಾಗ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಎಷ್ಟು ಇಯರ್ ವಾರಂಟೀಸ್ ಇರುತ್ತೆ ಆ ರೀತಿಯೆಲ್ಲ ಇರುತ್ತೆ

ಹಾಂ ನಾನು ಶೇರ್ ಮಾಡ್ತೀನಿ ವಾಟ್ಸ್ಆ್ಯಪಲ್ಲಿ ಇವಾಗ ನಿಮ್ಗೆ ಯಾವ ಥರದ ಡಿಸೈನ್ಸ್ ಎಲ್ಲ ಬೇಕೊ ಅದನ್ನ ಸೆಲೆಕ್ಟ್ ಮಾಡಿ ನಮಗೆ ಹೇಳಿ ನಿಮಗೆ ಯಾವ ರೀತಿದು ಫೋನ್ ಬೇಕೋ ಅದನ್ನೂ ಕೂಡ ನಮಗೆ ಸೆಲೆಕ್ಟ್ ಮಾಡಿ ಹೇಳಿ ನಾನ್ ವಾಟ್ಸ್ಆ್ಯಪಲ್ಲಿ ಶೇರ್ ಮಾಡ್ತೀನಿ ಮೇಡಮ್ ಹಾಂ ಮಾಡ್ಬೋದು ಬಟ್ ನೀವು ಒಂದು ಸಲ ವಿಸಿಟ್ ಕೊಟ್ಟರೆ ಇನ್ನೂ ಕಣ್ಣ ಎದುರುಗಡೆ ನೋಡಿ ತಗೊಂಡಾಗ ಇನ್ನೂ ಬೆಸ್ಟ್ ಇರುತ್ತಲ್ಲ ಸೊ ಆನ್ಲೈನಲ್ಲೂ ಪರ್ಚೇಸ್ ಮಾಡ್ಕೊಬೋದು ಆಫರ್ ಕೂಡ ಇರುತ್ತೆ ನಿಮಗೆ ಒಂದು ಸಲ ವಿಸಿಟ್ ಕೊಡಿ ಶಾಪ್ಗೆ ವಿಸಿಟ್ ಕೊಟ್ಟು ನಿಮಗೆ ಬರಕ್ಕೆ ಆಗಲಿಲ್ಲ ಅಂದ್ರೆ ಆನೈನ್ ಆನ್ಲೈನಲ್ಲೇ ಶಾಪ್ ಮಾಡ್ಕೊಳ್ಳಿ ಹಾಂ ಒಂದು ಸಲನು ವಿಸಿಟ್ ನೀವು ಕೊಡಿ ಶಾಪ್ಗೆ ಹಾಂ ಓಕೆ ತ್ಯಾಂಕ್ ಯು